ಹಲೋ ಇದು ವಸ್ವರದ ಬಟ್ಟೆ ಶಾಪ್ ಅನ್ರೀ ಹೌದಾ ರಿ ನಿಮ್ಮ ಹತ್ರ ಒಳ್ಳೆಯ ಕ್ವಾಲಿಟಿ್ ಬಟ್ಟೆ ಸಿಗ್ತವೆ ಅನ್ರಿ ನಮ್ಗೆ ಸಣ್ಣ ಹುಡ್ಗುರುಗ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಯಾವ ಏರಿಯಾದಾಗೆ ಬರತತ್ರಿ ಅದು ಹಾಂ ರೀ ಹ್ಞೂ

ಹ್ಞೂ ಹಾಂ ಹ್ಞೂ ಹೌದೇನು ರೀ ಹ್ಞೂ ಹ್ಞೂ ಹೌದನು ನಮ್ಗೆ ನಮ್ಗ ಕ್ವಾಟನ್ ಬಟ್ಟೆ ಒಳಗೆ ಇದ್ದಿದ್ದ ಬಟ್ಟೆ ಬೇಕು ಸಣ್ಣ ಹುಡುಗುರಿಗೆ ಹ್ಞೂ ಹ್ಞೂ ಸೀರೆಯಲ್ಲು ಬೇಕು ಮತ್ತು ಸಣ್ಣ ಹುಡುಗ್ರಿಗೆ ಹಾಕಕೆ ಬ್ಲೌ ಗೌನ್ ಹೊಲ್ಸಕೆ ಓಪನ್ ಬಟ್ಟೆ ಪೀಸ್ ಬೇಕಾಗೈತೆ

ಹ್ಞೂ ನಾವು ನಿಮ್ಮ ಅಂಗ್ಡಿಗೆ ಬಂದರೆ ನೀವು ಹೆಂಗೆ ಟ್ರೀಟ್ ಮಾಡ್ತೀರಿ ನಮಗೆ ಹಾಂ ಹೌದ್ರಿ ಮತ್ತೆ ಅಕಸ್ಮಾತ್ ಈಗ ನಾವು ತವ್ ನಿಮ್ಮ ಅಂಗ್ಡಿಯಾಗೆ ಏನರು ಒಂದು ಬಟ್ಟೆ ಪರ್ಚೆಸ್ ಮಾಡಾದಮೇಲೆ ನಮ್ಗೆ ಹೋಮ್ ಡೆಲಿವರಿದು ಏನಾರು ಆಪ್ಶನ್ ಐತೆ ಅನ್ರಿ ನಿಮ್ಮ ಅಂಗಡಿ ಒಳಗೆ

ಹ್ಞೂ ಹೌದ್ ರೀ ಹ್ಞೂ ಹ್ಞೂ ಹ್ಞೂ ಹೌದಾ ಅನ್ರಿ ಸರ್ ಹ್ಞೂ ಹ್ಞೂ

ಹ್ಞೂ ಹ್ಞೂ ಹ್ಞೂ ಹೌದನ್ರಿ ಹ್ಞೂ ಮತ್ತೆ ದೊಡ್ಡವರ ಅವೆಲ್ಲಾ ದೊಡ್ಡ ರೇಟಿನ ಸೀರೆ ಅವೆಲ್ಲಾ ಸಿಗ್ತವೆ ಏನು ರಿ ನಿಮ್ಮ ಕಡೆ ಹ್ಞೂ ಹ್ಞೂ ಸರಿ ಆಯ್ತು ಆತು ಹ್ಞೂ ಸರಿ ಆಯ್ತು ಇಡಲೇ ರೀ